ನನ್ನದು ಬ್ಲೂಟೂತು ಸ್ಪೀಕರ್ ಒಂದು ಆರ್ಡ್ರ್ ಮಾಡಿದ್ದೆ ಅಲ್ಲಿ ವೈರ್ ಸಹಾ ಪ್ಯಾಕೇಜು ಸರಿ ಇರಲಿಲ್ಲಾ ಮತ್ತು ಕನೆಕ್ಟಿಂಗ್ ವೈರು ಸರಿ ಇಲ್ಲ ಸ್ಪೀಕರ್ ಸೌಂಡೇ ಬರ್ತಿಲ್ಲ ತುಂಬ ವರೆಸ್ಟಿದೆ ಯಾವುದು ಚೈನಾ ಕಂಪ್ನಿದಾ ಇದು ಚಾರ್ಜಿಂಗ್ ಹಾಕೊಳೋಕ್ ಹೋದ್ರೇ ಒಂಥರಾ ಹೊಗೆ ಬರ್ತಿದೆ ಲೈಟ್ ಅಂತೂ ಅಂಟ್ಕೊತಾನೆ ಇಲ್ಲ ಚಾರ್ಜಿಂಗ್ ಲೈಟು ತುಂಬ ವರೆಶ್ಟ್ ಇದೆ ತುಂಬ ತುಂಬ ವರೆಶ್ಟು